ಹೇಳ್ರೀ ನಾವು ಸಂಗಮೇಶ್ವರ ಪರ್ಟಿಲೈಸರ್ ಕಡೆಲಿಂದ ಮಾತಾಡೋದು ಹೋಯ್ ಹೇಳಿ ಹ್ಞೂ

ಹ್ಞೂ ಇದೆ ನೋಡಿರಿ ಸಿ ಎಚ್ ಫೈವೂ ಐದವು ಹಾಂ ಆಮೇಲೇ ಇವು ನೀರು ಜೋಳ ಇದಾವೆ ಬಿತ್ತನೆ ಮಾಡತಕ್ಕಂಥವು ಒಂದು ಪ್ಯಾಕೇಟ್ ನೋಡಿರಿ ಸಿ ಎಚ್ ಫೈವ್ ಬಂದ್ಬಿಟ್ಟು ಏಳುನೂರ ಇಪ್ಪತ್ತು ರೂಪಾಯಿ ಏನು ಇದೆ ಮೂರು ಕೆ ಜಿ ಇರುತ್ತೆ ಮೂರು ಕೆ ಜಿ ಹ್ಞೂ ಒಳ್ಳೆಯ ಫಸಲು ಬರುತ್ತೆ ಒಳ್ಳೆಯ ತೆನೆ ಒಳ್ಳೆಯ ಸೈಜಾಗಿ ಬರುತ್ತೆ ಆಮೇಲೆ ದಂಟು ಕೂಡ ಬಲಿಷ್ಟವಾಗಿ ಬರುತ್ತೆ ತೊಗೊಳ್ಳಿ

ಇದೇ ಹೊಡೀರಿ ಅದು ಸ್ಟಾರ್ಚ್ ಏನು ಪುಡಿ ಬರುತ್ತಲ್ಲ ಸ್ಟಾರ್ಚ್ ಏನು ಪುಡಿ ವಾಟ್ರುನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಎಂಡೋಸಲ್ಫೋನೊಂದು ಫಿಫ್ಟಿ ಎಮ್ ಎಲ್ ಹಾಕಿಬಿಟ್ಟು ಮಾಮೂಲಿ ಸಿಂಪರಣೆ ಮಾಡಿ ಎಲ್ಲ ಹೋಗ್ಬಿಡುತ್ತೆ ಆಯ್ತು ನೀರು ಸ್ವಲ್ಪ ಜ್ ಹಾಂ ಅದೇ ಹಾಕಿ ರೀ ಸ್ಟಾರ್ಚ್ ಏನು ಪುಡಿ ಹಾಕ್ಬಿಟ್ಟು ಎಂಡೋಸಲ್ಫಾನೊಂದು ಇದ್ರ ಜೊತೆನೆ ಹಾಕಿಬಿಟ್ಟು ಮಾಡಿ

ಹಾಂ